ಇಲ್ಲಿ ಚಿಕ್ಕಮಗಳೂರಲ್ಲಿ ಸ್ವಲ್ಪ ಫೇಮಸ್ ಅಂತಂದರೆ ಒಂದು ಸ್ವಲ್ಪ ಜನಪ್ರಿಯವಾದ ತಿನಿಸುಗಳು ಅಂತಂದರೆ ಒಂದು ಕಾಫಿ ಮತ್ತು ಹೋಟೆಲ್ಗಳಲ್ಲಿ ನೋಡುವುದಾದರೆ ಇಲ್ಲಿ ಒಂದು ಬೋಂಡ ಸೂಪ್ ಇರ್ಬೌದು ಇಲ್ಲ ಮತ್ತು ಇಲ್ಲಿ ನೀರು ದೋಸೆ ಬಿಸಿ ಬೇಳೆಭಾತ್ ಅಂತ ಎಲ್ಲ ಒಂದು ತಿನಿಸುಗಳು ಇಲ್ಲೀ ಜನಪ್ರಿಯವಾಗಿದೆ ಮತ್ತು ಪತ್ರೊಡೆ ಅನ್ನೋದು ಕೆಸುವಿನೆಲೆಯಿಂದ ಮಾಡಿರುವುದರಿಂದ ಅದು ಒಂದು ಸ್ವಲ್ಪ ಜನಪ್ರಿಯವಾದ ಒಂದು ತಿನಿಸುಗಳಾಗಿದೆ ಮತ್ತು ಇದಕ್ಕೆ ಇತಿಹಾಸದ ಬಗ್ಗೆ ನಂಗೆ ಅಷ್ಟು ಮಾಹಿತಿ ಇಲ್ಲ ಮತ್ತು ಇದು ಸಾಮಾನ್ಯ ಜನರು ದೋಸೆ ಮತ್ತು ಇಡ್ಲಿ ಹೀಗೆ ಒಂದು ದಕ್ಷಿಣ ಭಾರತದಲ್ಲಿ ಯಾವ ಯಾವ ಥರದ ತಿನಿಸುಗಳಿವೆ ಅದನ್ನು ಅವರು ಉಪಯೋಗಿಸ್ಕೊಂಡು ಮಾಡುವ ಒಂದು ಉಪಯೋಗಿಸಿ ಮಾಡಿ ಮಾಡಿ ತಿನಿಸುಗಳನ್ನು ತಿಂತಾರೆ